ಅಲೋ ಮೊಬೈಲ್ ಬಗ್ಗೆ ತಿಳಿಸೋದೇನೆಂದ್ರೆ ಮೊಬೈಲು ಎಲ್ರಿಗುನೂ ಒಂದು ಲೆಕ್ಕದಲ್ಲಿ ಅನುಕೂಲ ಇದೆ ಹಾಗೆ ಅನನುಕೂಲನೂ ಇದೆ ಏನು ಕಾರಣ ಅಂತಂದರೆ ಇದ್ದಕ್ಕಿದ್ದಾಗೆ ಮೊಬೈಲ್ ಕಿವಿಯಲ್ಲಿ ಸ್ಪೀಕರ್ ಇಟ್ಟುಕೊಂಡು ಮಾತಾಡ್ತಾ ಇರ್ತಾರೆ ಇದ್ದಕ್ಕಿದ್ದಾಗೆ ಬೇರೆ ಏನೋ ಸೌಂಡು ಅತಿ ಹೆಚ್ಚಾಗಿ ಬಂದು ಕಿವಿ ಹೋಗುವ ಸಂಭವ ಇದೆ ಮತ್ತು ನಾವು ರಸ್ತೆಯಲ್ಲಿ ಗಾಡಿ ಚಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆವಾಗ ಹಿಂದ್ಗಡೆ ಬಸ್ಸೋ ಲಾರಿಯೋ ಯಾವುದಾದ್ರೂ ಅವರು ಶಬ್ದ ಮಾಡೋದು ನಮಗೆ ಕೇಳ್ಸೋಲ್ಲ ಆದ್ದರಿಂದ ನಮಗೆ ಅಪಘಾತಗಳಾಗಿ ಅದರಲ್ಲಿ ಕೈ ಕಾಲು ಮುರಿದು ಏನಾದ್ರೂ ಹೆಚ್ಚು ಕಮ್ಮಿ ಆಗುವಂಥ ಆಗೋ ಸಂಭವ ಇದೆ ಆದ್ದರಿಂದ ನಾವು ಮೊಬೈಲನ್ನ ಆದಷ್ಟು ನಾವು ಹೊರ್ಗಡೆ ಹೋಗೋವಾಗ ಹೆಲ್ಮೆಟ್ ಒಳಗಡೆ ಸ್ಪೀಕರ್ನ ಇಟ್ಟುಕೊಂಡು ಮಾತಾಡಬಾರ್ದು ಮತ್ತು ಆದಷ್ಟು ಮ ಮೊಬೈಲನ್ನ ಗಾಡಿ ಮುಂಭಾಗದಲ್ಲಿ ಇಟ್ಟುಕೊಂಡಿರ್ಬೇಕು ಹಾಗೆ ಯಾರಾದ್ರೂ ಫೋನ್ ಬಂದರೆ ಗಾಡಿ ಚಾಲನೆ ಮಾಡುವಾಗ ನಾವು ಮಾತಾಡಬಾರ್ದು ನಿಲ್ಲಿಸಿ ಪಕ್ಕಕ್ಕೆ ನಿಲ್ಲಿಸಿ ಮಾತಾಡಬೇಕು ಆವಾಗ ಅಪಾಯ ತಪ್ಪಿಸ್ಕೊಬೋದು ಬೇರೇವ್ರ್ಗೂ ತೊಂದರೆ ಆಗೋಲ್ಲ ನಮಗೂ ತೊಂದರೆ ಆಗೋಲ್ಲ ಇದರಿಂದ ಮೊಬೈಲು ಮತ್ತು ಮಕ್ಕಳಿಗೆ ನಾವು ಕೊಡಬಾರ್ದು ಕಾರಣವೇನಂದರೆ ಒಂದು ಒಂದು ಬಾರಿ ಮಕ್ಳಿಗೆ ಕೊಟ್ಟುಬಿಟ್ರೆ ಅವರು ಅದನ್ನೇ ಊಟ ಮಾಡೋವಾಗ ಮೊಬೈಲ್ ಬೇಕು ಬೊಂಬೆಗಳು ನೋಡಬೇಕು ಅಂತ ಅಂತಾರೆ ಆಮೇಲೆ ಪ್ರತಿ ಒಂದಕ್ಕೂ ಹಾಲು ಕುಡಿಬೇಕಾದರೆ ನೀರು ಕುಡಿಬೇಕಾದರೆ ಪ್ರತಿ ಒಂದಕ್ಕೂ ಅಡಚಣೆ ಮಾಡ್ತಾರೆ ಅದ್ರಿಂದ ಮೊಬೈಲನ್ನ ಆದಷ್ಟು ನಾವು ಮಕ್ಕಳಿಗೆ ಉಪಯೋಗಿಸೋಕೆ ಕೊಡಬಾರ್ದು ನಾವು ಅತಿ ಹೆಚ್ಚಾಗಿ ಉಪಯೋಗ್ಸ್ಬಾರ್ದು ಒಟ್ಟಿನಲ್ಲಿ ಮೊಬೈಲು ಇರೋದು ತುಂಬ ತೊಂದರೆ ಮತ್ತು ಕೆಲವರು ಮೊಬೈಲನ್ನ ಚಾರ್ಜ್ಗೆ ಹಾಕ್ತಾರೆ ಹಾಕ್ದಾಗೆ ತೆಗೆದುಕೊಂಡು ಮಾತಾಡ್ತಾರೆ ಆವಾಗ ವೈರಸ್ನಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಇದ್ದರೆ ಅದು ಬ್ಲಾಸ್ಟಾಗಿ ತಲೆಗೆ ಮತ್ತು ಮುಖ ಎಲ್ಲ ಹೋಗೋ ಸಂಭವ ಇದೆ ಆವಾಗ ನಾವು ಆಸ್ಪಿಟ್ಲ್ಗೆ ಹೋಬೇಕಾಗತ್ತೆ ಇದೊಂದು ತುಂಬ ಹುಷಾರಾಗಿ ಇರಬೇಕು ಖಡಾಖಂಡಿತ ಮೊಬೆಲ್ಲು ಒಂದು ಒಂದು ಲೆಕ್ದಲ್ಲಿ ಮೊಬೈಲ್ ಇರೋದು ನಾವೆಲ್ಲಾದ್ರೂ ಯಾರಿಗೋ ಅಪಾಯ ಆಯಿತು ಮಾತಾಡ್ಬೋದು ನಮಗೇ ಅಪಾಯ ಆದರೆ ಕೆಲವ್ರು ಏನು ಮಾಡಿಬಿಡ್ತಾರೆ ಮೊಬೈಲ್ನಲ್ಲಿ ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಆ ಲಾಕ್ ಮಾಡೋದು ತುಂಬ ತಪ್ಪು ಎಲ್ಲಾದ್ರೂ ಅಪಘಾತ ಆದಾಗ ಅವರು ಲಾಕ್ ಮಾಡಿದರೆ ಬೇರೆಯವ್ರ್ಗೆ ಹೇಳಕ್ಕಾಗಲ್ಲ ಅದೂ ಸ್ವಲ್ಪ ತೊಂದರೆ ಆಗುತ್ತೆ ನಾವು ಯಾವತ್ತೂ ಲಾಕ್ ಮಾಡಿಡಬಾರ್ದು ಕೆಲವ್ರು ಅನ್ಲಾಕ್ ಮಾಡಿಬಿಡ್ತಾರೆ ಅದು ತುಂಬ ತೊಂದರೆ ಆಗುತ್ತೆ ನಮ್ಮ ನಮ್ಮ ಪ್ರಾಣಕ್ಕೆ ನಮಗೆ ತೊಂದರೆ ಆಗುತ್ತೆ ಆದ್ದರಿಂದ ನಾವು ಯಾವಾಗ್ಲೂ ಮೊಬೈಲನ್ನ ದೂರದಲ್ಲೇ ಮಾತಾಡಬೇಕು ಆದಷ್ಟು ಎಡಗಡೆ ಇಟ್ಕೊಬಾರ್ದು ಮೊಬೈಲನ್ನ ಯಾವತ್ತೂ ನಾವು ಬಲ ಭಾಗದಲ್ಲಾಗಲಿ ದೊ ಒಂದು ಬ್ಯಾಗಲ್ಲಿ ಇಟ್ಟುಕೊಂಡ್ರೆ ಒಳ್ಳೆಯದು ನಮ್ಮ ಲೆಕ್ಕದಲ್ಲಿ ಜೋಬಿಯಲ್ಲಿ ಇಟ್ಕೊತಾರೆ ಪ್ರತಿ ಒಂದಕ್ಕೂ ತೊಂದರೆ ಆಗುತ್ತೆ ಆದ್ದರಿಂದ ಆದಷ್ಟು ನಾವು ಒಂದು ಬ್ಯಾಗಲ್ಲಿ ಇಟ್ಟುಕೊಂಡು ಸ್ಕೂಟ್ರಲ್ಲಾಗಲಿ ಕಾರಲ್ಲಾದರೆ ಮುಂದುಗಡೆ ಇಟ್ಕೊಂಡು ಇರ್ತಿವಿ ನಾವು ಜೋಬಿಯಲ್ಲಿ ಇಟ್ಕೋಳೋದು ಈ ಕಡೆ ನಮಗೆ ಇದು ಇರುತ್ತೆ ಹೃದಯಾಘಾತ ಆಗೋ ಚಾನ್ಸು ಬರುತ್ತೆ ಏಕಂದ್ರೆ ಇಲ್ಲಿ ಇಟ್ಟುಕೊಂಡಿರ್ತೀವಿ ಕೆಲವರು ವೈಬರೇಶನ್ ಇಟ್ಕೊತಾರೆ ಅದು ತುಂಬ ರಕ್ತಚಲನೆ ಆಗೋ ತೊಂದರೆ ಆಗುತ್ತೆ ಮತ್ತು ಆ ಹೃದಯಕ್ಕೂ ಅಡಚಣೆ ಆಗುತ್ತೆ ಆದ್ದರಿಂದ ಆದಷ್ಟು ನಾವು ನಮ್ಮ ಜೇಬಿನಲ್ಲಿ ತ ಇಟ್ಟುಕೊಳ್ಬಾರ್ದು ಮತ್ತು ಅದಕ್ಕಿಂತ ಹೆಚ್ಚಾಗಿ ಹೆಣ್ಣುಮಕ್ಳು ಏನೋ ಮಾತಾಡ್ತಾ ಇರ್ತಾರೆ ಅವ್ರಿಗೆ ಯಾರೋ ಪಕ್ಕದಲ್ಲಿ ಏನೋ ಹೇಳ್ತಾ ಇದ್ರೆ ಇಲ್ಲಿ ಏನೋ ಒಂದು ಸಾರು ಇಲ್ಲಂದರೆ ಪಲ್ಯನೋ ಇಟ್ಬಿಟ್ಟು ಮಾತಾಡ್ತಾ ಇರ್ತಾರೆ ಎಲ್ಲ ಸೀದೊಗುತ್ತೆ ಆಮೇಲೆ ಆ ವಾಸನೆ ಬರೋದು ಕೂಡ ಗೊತ್ತಾಗಲ್ಲ ಅವ್ರಿಗೆ ಆಮೇಲೆ ಯಾರೋ ಬ್ಯಾರೆವ್ರು ಹೇಳಿದ ಮೇಲೆ ಹೋಗಿ ಅದನ್ನೆಲ್ಲ ಆಪ್ ಮಾಡ್ತಾರೆ ಇದರಿಂದ ಮೊಬೈಲಿಂದ ಪ್ರತಿ ಒಂದು ತೊಂದರೆಗಳಾಗತ್ತೆ ಆದಷ್ಟು ಅದನ್ನು ನಾವು ಸರಿಪಡ್ಸ್ಕೊಬೇಕು ಅಂದರೆ ನಮ್ಮಲ್ಲೇ ಇದೆ ನಾವೇ ಮೊಬೈಲು ಮೊಬೈಲ್ ಇವಾಗ ನಮ್ಮ ಬ ಈ ಬ ದೇಶದಲ್ಲಿದೆ ಅದನ್ನು ನಾವು ಮಾತಾಡಲೇಬೇಕು ಮಾತಾಡ್ತಾ ಇರ್ತೀವಿ ಅದರಿಂದ ಏನೂ ಮಾಡೋಕ್ಕಾಗಲ್ಲ ಆದ್ದರಿಂದ ಆದ್ದರಿಂದ ನಮ್ಮ ತೊಂದರೆಗಳ್ನ ನಾವೇ ಕಾಪಾಡಿಕೊಳ್ಬೇಕು ದಯವಿಟ್ಟು ಮೊಬೈಲನ್ನ ಕ್ ಬೇರೆವ್ರಿಗೆ ಏನೋ ಯಾರೋ ಮಾತಾಡಬೇಕು ಅಂತಾರೆ ಮೊಬೈಲ್ ಕೊಡಬಾರ್ದು ಅವರೇನೋ ಬ್ಯಾರೆವ್ರಿಗೆ ಮಾತಾಡಿ ಏನೋ ತೊಂದರೆ ಆಗೋ ಉಗ್ರಗಾಮಿಗಳ್ಗುನೂ ಫೋನ್ ಮಾಡಿ ಮಾತಾಡ್ತಾರೆ ಅದೂ ನಮಗೆ ತೊಂದರೆ ಆಗಿ ಆರಕ್ಷಕರು ಮತ್ತು ಪೊಲೀಸ್ನವರೆಲ್ಲ ನಮ್ಮ ಮನೆಗೆ ಬಂದು ನಮ್ಮನ್ನು ಇದು ಮಾಡಿ ತಗೊಂಡು ಹೋಗ್ತಾರೆ ನಮ್ಮನ್ನ ಆವಾಗ ಬಿಡುಗಡೆ ಮಾಡ್ಸೋಕ್ಕೂ ತುಂಬ ತೊಂದರೆ ಆಗೋಗುತ್ತೆ ಅದರಿಂದ ಬ್ಯಾರೆವ್ರು ಯಾರಾದ್ರೂ ಮೊಬೈಲ್ನಲ್ಲಿ ಮಾತಾಡಬೇಕು ಅಂದರೆ ಅದಕ್ಕೂ ಕೊಡಬಾರ್ದು ಆದ್ದರಿಂದ ಮೊಬೈಲನ್ನ ಆದಷ್ಟು ನಾವು ಉಪ್ಯೋಗಿಸಿದ್ರೂ ಎಷ್ಟಿದೆಯೋ ನಮ್ಮ ನಮ್ಮ ಇದಕ್ಕೆ ನಾವು ಉಪ್ಯೋಗಿಸ್ಕೊಬೇಕು ಬ್ಯಾರೆವ್ರು ಯಾರಾದ್ರೂ ಕೇಳ್ದಾಗ ನಾವು ಮೊಬೈಲನ್ನ ಮಾತಾಡಕ್ಕೆ ಕೊಡಬಾರ್ದು ನಾವು ಆದಷ್ಟು ನಮ್ಮ ಮನೆಗೆ ಮತ್ತು ನಮ್ಮ ಸ್ನೇಹಿತರಿಗೆ ನಮ್ಮ ಆಫೀಸ್ ಲೆಕ್ಕಕ್ಕೆ ಮತ್ತು ನಾವು ಬಿಸ್ನೆಸ್ ಮಾಡೋದು ಅದ್ರ ಬಗ್ಗೆ ನಾವು ಮಾತಾಡಬೇಕು ಆವಾಗ ನಮಗೆ ಪ್ರತಿ ಒಂದು ಒಳ್ಳೆಯದಾಗತ್ತೆ ಇಲ್ಲಂದರೆ ಮೊಬೈಲ್ನಿಂದ ನಮ್ಗೆ ಪ್ರತಿ ಒಂದು ತೊಂದರೆನೇ ಆ ತೊಂದರೆನ ಕಾಪಾಡ್ಕೊಳೋದು ನಮ್ಮ ಕೈಯಲ್ಲಿದೆ ಆದ್ದರಿಂದ ನಾನಿಷ್ಟು ಎಲ್ರಿಗೂ ಹೇಳ್ತಿನಿ ಇದ್ರ ಬಗ್ಗೆ ತಾವು ಎಲ್ಲರೂ ತಿಳ್ಕೊಳ್ಬೇಕು